ನನಗೆ ಊಟ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನೇ ಮನೆಯಲ್ಲೆ ಊಟ ತಯಾರು ಮಾಡ್ತೀನಿ ಮಧ್ಯಾಹ್ನ ಅನ್ನ ಸಾಂಬಾರ್ ಮಾಡ್ತಿನಿ ಅನ್ನ ಮಾಡೋಕೆ ಬರುತ್ತೆ ಸಾಂಬಾರನ್ನ ಫಸ್ಟು ಬೇಳೆ ತೊಳೆದು ಕುಚ್ಚೋಕ್ ಇಡ್ತೀನಿ ಆಮೇಲೆ ತರಕಾರಿ ಎಲ್ಲ ಸುಡೋ ನೀರಲ್ಲಿ ತೊಳಿತೀನಿ ಅವಾಗ ಅದ್ರ ಮೇಲೆ ಇರೋ ಡೆಸ್ಟ್ ಎಲ್ಲಾ ಹೋಗುತ್ತೆ ಆರೋಗ್ಯಕ್ಕೆ ಏನು ಹಾನಿಕರ ಆಗೋಲ್ಲ ತರಕಾರಿ ಎಲ್ಲ ಕೊಯ್ದು ಹಾಕ್ತಿನೀ ಉಪ್ಪು ಖಾರ ಅರಿಶ್ನ ಪುಡಿ ಎಲ್ಲ ಹಾಕ್ಬೇಕು ಹುಣ್ಸೆಹಣ್ಣು ಹುಳಿ ಟಮ್ಟೆ ಹಣ್ಣು ಎಲ್ಲ ಹಾಕಿ ಮಸ್ತು ಒಗ್ಗರಣೆ ಕೊಡಬೇಕು ಮತ್ತು ಅದಕ್ಕೆ ಹಪ್ಳ ಇವುನ್ನ ನಂಚ್ಕೋಳಕ್ಕೆ ಮೊಸರು ಚೆನ್ನಾಗಿರುತ್ತೆ ಮತ್ತು ಅದರಲ್ಲಿ ಹಾಗಲಕಾಯಿ ಪಲ್ಯೆ ಈ ಥರ ನಂಚ್ಕೋಳೋಕಾ ಚೆನ್ನಾಗಿರುತ್ತೆ ಹಾಗಲ್ಕಾಯಿ ಪಲ್ಯೆ ಜೋಳಕಾಯಿ ಪಲ್ಯೆ ಬಿನ್ಸು ಮತ್ತು ಕ್ಯಾರೆಟು ಚೆನ್ನಾಗಿರುತ್ತೆ ಬಿಟ್ರೋಟು ಮೂಲಂಗಿ ಅವೆಲ್ಲಾ ಮಾಡ್ಕೊಂಡು ತಿಂತೀವಿ ಮತ್ತು ನೈಟು ರೊಟ್ಟಿ ಕಾಳು ನಮ್ಮ ಅಪ್ಪಗೆ ನಮ್ಮ ಅಪ್ಪಗೆ ನಮ್ಮ ಅಮ್ಮಂಗೆ ರೊಟ್ಟಿ ಅಂದ್ರೆ ತುಂಬ ಇಷ್ಟ ಅದಕ್ಕೆ ನಾನೇ ನೈಟು ರೊಟ್ಟಿ ಸುಟ್ಕೊಡ್ತಿನಿ ಅದರಲ್ಲಿ ಹೆಸ್ರು ಕಾಳಾಗಲಿ ಹೆಸ್ರು ಗುಗ್ರಿ ಆಗ್ರಿ ಮತ್ತು ಅಲಸಂದಿ ಕಾಳು ಪುಟಾಣಿ ದುಂಡು ಗಡ್ಲೆಯಾ ಯಾವುದನ ಆಗಲಿ ಅದ್ರಲ್ಲಿ ನಂಚ್ಕೊಳೊಕ್ ಮಾಡ್ತೀವಿ ಮತ್ತು ಪಲ್ಯೆ ಈ ಹೀರೆಕಾಯಿ ಪಲ್ಯೆ ರಚ್ಗಿರಿ ಪಲ್ಯೆ ಬಿನ್ಸು ಬೆಂಡೆಕಾಯಿ ಆ ಥರ ಫ್ರೈ ಮತ್ತು ಅನ್ನ ಅದರಲ್ಲಿ ರೊಟ್ಟೀ ರೊಟ್ಟಿಯಲ್ಲಿ ಅನ್ನ ಅದರಲ್ಲೀ ಸಾಂಬಾರ್ ಯಾವುದಾದ್ರು ಮತ್ತು ಮೊಸರು ಹಪ್ಪಳ ಅದರಲ್ಲಿ ಚೆನ್ನಾಗಿರುತ್ತೆ ಊಟ ಮಾಡಿದರೆ ಮತ್ತು ಬಿಡುವಿನ್ ಮತ್ತು ಹಬ್ಬದ ದಿನಗಳಲ್ಲಿ ವಿಶೇಷವಾಗಿ ಚಿತ್ರನ್ನ ಮಾಡ್ತೀವಿ ಪುಳೋಗ್ರೆ ಮತ್ತು ಅದರಲ್ಲಿ ಅನ್ನ ಸಾಂಬಾರ್ ಬದನೇಕಾಯಿ ಹೋಳಿಗೆ ಹಪ್ಳ ಮತ್ತು ಚೆನ್ನಾಗಿರುತ್ತೆ ಎಲ್ಲಾರು ಕಲ್ತು ಊಟ ಮಾಡ್ತೀವಿ ಮತ್ತು ಬೆಳಗ್ಗೆ ಟಿಫನು ದೋಸೆ ಆಗಲಿ ಪಡ್ಡು ಆಗಲಿ ಚಿತ್ರನ್ನ ಅವಲಕ್ಕಿ ಒಗ್ಗರ್ಣಿ ಉಪ್ಪಿಟ್ಟು ಪೊಂಗಲ್ಲು ನನಗೆ ತುಂಬ ಇಷ್ಟ ಅಂದರೆ ದೋಸೆ ಅದಕ್ಕೆ ನಾನು ತುಂಬ ಜಾಸ್ತಿ ಮನೆಯಲ್ ತುಂಬ ಜಾಸ್ತಿ ಮಾಡೋದಂದರೆ ದೋಸೆನೆ ಮಾಡ್ತೀವಿ ದೋಸೆ ಮಾಡಬೇಕಂದ್ರೆ ಒಂದಿನ ಮುಂಚೆ ಅಕ್ಕಿ ನೆನೆಹಾಕ್ಬೇಕು ಅದ್ರಲ್ಲಿ ಉದ್ದಿನಬೇಳೆ ಅವಲಕ್ಕಿ ಮತ್ತು ನಮಗ್ ಬೇರೆ ಐಟಮ್ಸ್ ಬೇಕಂದರೆ ಹಾಕ್ಬೋದು ಚೆನ್ನಾಗ್ ದೋಸೆ ಬರಬೇಕಂದ್ರೆ ನೆನೆಯಾಕ್ಯ ಮಧ್ಯಾಹ್ನ ನೆನೆಹಾಕ್ಕಿ ಚೆನ್ನಾಗ್ ತೋಳ್ದು ಸಂಜೆ ಮಿಕ್ಸಿಹಾಕ್ಬೇಕು ಒಂದಿನ ನೆನೆ ಇಡಬೇಕು ರಾತ್ರಿಯೆಲ್ಲ ಬೆಳಗ್ಗೆ ಮತ್ತು ಅದರಲ್ಲಿ ಸೋಡಾಪುಡಿ ಉಪ್ಪು ಎಲ್ಲ ಮಿಕ್ಸ್ ಮಾಡಿ ದೋಸೆ ಹಾಕ್ಬೇಕು ಅದ್ರಲ್ಲಿ ನನಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ ಅದಕ್ಕೆ ನನಗೆ ಆಲೂಗಡ್ಡೆ ಪಲ್ಯ ಮಾಡ್ತಿನಿ ಅದರಲ್ಲಿ ಆಲೂಗಡ್ಡೆ ಪಲ್ಯನ್ನ ಪಸ್ಟು ಆಲೂಗಡ್ಡೆ ಕುಚ್ಚೋಕೆ ಇಡ್ಕೊಂತೀನಿ ಅದ್ರ ಮೇಲೆಲ್ಲಾ ತೋ ತೊಗಲೆಲ್ಲ ತೆಗೆದು ಚೆನ್ನಾಗ್ ಕ್ಲೀನ್ ಮಾಡಿ ಮತ್ತು ಅದನ್ನು ಮೆತ್ತಗೆ ಹಿಚ್ಕಿ ಒಗ್ಗರ್ಣೆ ಕೊಡ್ತೀನಿ ಹಸಿಮೆಣಸಿನ್ಕಾಯಿ ಉಳ್ಳಾಗಡ್ಡೆ ಸಾಸಿವೆ ಜೀರಿಗೆ ಎಣ್ಣೆ ಎಲ್ಲಾ ಹಾಕಿ ಒಗ್ಗರ್ಣಿ ಕೊಡ್ತೀನಿ ಅದರಲ್ಲಿ ಕೆಂಪು ಚಟ್ನಿ ಅಂದರೆ ನನಗೆ ತುಂಬ ಇಷ್ಟ ಅದಕ್ ಅದಕ್ಕೆ ಕೆಂಪು ಚಟ್ನಿ ಮಾಡ್ತೀನಿ ಮತ್ತು ನೀರು ಚಟ್ನಿ ಫೋನಲ್ಲಿ ನೋಡೆಲ್ಲ ನೀರು ಚಟ್ನಿ ಮಾಡ್ಕೊತೀನಿ ಮಸಾಲೆ ದೋಸೆ ಅಂದ್ರೆ ನನಗ್ ತುಂಬ ಇಷ್ಟ ಮತ್ತು ನಮ್ಮ ಅಮ್ಮಗೆ ಉತ್ತಪ್ಪ ಅಂದರೆ ತುಂಬ ಇಷ್ಟ ನಮ್ಮಅಮ್ಮಗ್ ಉತ್ತಪ್ಪ ಮಾಡಿಕೊಡ್ತೀನಿ ಅಂತ ದೋಸೆ ಹಿಟ್ಟಲ್ಲಿ ಟಿಫನ್ ಐಟಮ್ಸ್ ಅದು ನಮ್ಮ ಅಪ್ಪಗೆ ತೊ ಅವಲಕ್ಕಿ ಒಗ್ಗರಣೆ ಅಂದರೆ ತುಂಬ ಇಷ್ಟ ಅದಕ್ಕೆ ಅವಲಕ್ಕಿ ಒಗ್ಗರಣೆ ಮಾಡ್ತೀನಿ ಅದು ತುಂಬ ಈಸಿ ಮಾಡಬೇಕಂದ್ರೆ ಚೆನ್ನಾಗಿರುತ್ತೆ ನಮ್ಮ ನಮ್ಮ ಮನೇಲಿ ಏನೇನು ಇಷ್ಟ ಅವೆಲ್ಲ ಯಾರಿಗೆ ಏನೇನು ಇಷ್ಟ ಅವೆಲ್ಲಾ ಮಾಡಿಕೊಡ್ತೀನಿ ನನಗಂತ್ರು ದೋಸೆ ತುಂಬ ಇಷ್ಟ ನಮ್ಮ ಅಮ್ಮಗೆ ಉತ್ತಪ್ಪ ನಮ್ಮ ಅಪ್ಪಗೆ ಅವಲಕ್ಕಿ ಒಂದೊಂದಿನ ಒಂದೊಂದು ಟಿಫನ್ ಐಟಮ್ಸ್ ಮಾಡ್ತೀನಿ ಒಂದಿನ ದೋಸೆ ಇನ್ನೊಂದಿನ ಇಡ್ಲಿ ಇನ್ನೊಂದಿನ ಪೂರಿ ಇನ್ನೊಂದಿನ ಅವಲಕ್ಕಿ ಉಪ್ಪಿಟ್ಟು ಪೊಂಗಲ್ಲು ಪೊಂಗಲಲ್ಲಿ ಚಟ್ನಿ ಇದ್ರೆ ಚೆನ್ನಾಗಿರುತ್ತೆ ಮತ್ತು ಮೊಸರನ್ನ ಪುಳೋಗ್ರೆ ಪುಳೋಗ್ರೆ ಅಂದ್ರೂ ನನಗ್ ತುಂಬ ಇಷ್ಟ ಅದಕ್ಕೆ ಪುಳೋಗ್ರೆ ಜಾಸ್ತಿ ಮಾಡ್ಕೊಂಡು ತಿಂತೀನಿ ಮತ್ತು ಸಂಜೆ ಸ್ನ್ಯಾಕ್ಸು ಪಾನಿಪೂರಿ ಆಗಲಿ ಪಾನಿಪೂರಿ ಮನೇಲೇ ತಯಾರು ಮಾಡ್ಬೋದು ನಾವು ಪೂರಿ ಮಾಡ್ಕೊಂಡು ಅದ್ರಲ್ಲಿ ಪಾನಿ ಪಾನಿ ಅಂದರೆ ಕೊತ್ತಂಬರಿ ಪುದಿನ ಮೆಣಸು ಅಲ್ಲ ಹಸಿಮೆಣ್ಶಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕ್ ಮಾಡ್ಕೊಬೋದು ಅದ್ರಲ್ಲಿ ಆಲೂಗಡ್ಡೆ ಕುರ್ಮಯಿದ್ರೆ ತುಂಬ ಚೆನ್ನಾಗಿರುತ್ತೆ ಮನೇಲೇ ಮಾಡ್ಕೊಂಡು ತಿನ್ಬೋದು ನಾವು ಮತ್ತು ಗಿರ್ಮಿಟ್ಟು ಮನೇಲೇ ಮುಂಡಾಳ ಅವೆಲ್ಲ ಖಾರ ಅವೆ ದಾಲ್ ಎಲ್ಲ ಹಾಕಿ ಚೆನ್ನಾಗ್ ಮಾಡ್ಬೋದು ನಾವು ಚೆನ್ನಾಗಿರುತ್ತೆ ಮನೇಲಿ ಮಾಡಿದ್ರೆ ಸ್ನ್ಯಾಕ್ಸ್ ಐಟಮ್ಸು ಮತ್ತು ಕಾರ್ಮುಂಡಾಳ ಕಾರ್ಮುಂಡಾಳ ಒಂದಿನ ಮಾಡಿದರೆ ತಿನ್ಬೋದು ನಾವು ಒಂದುವಾರ ಇಟ್ಕೊಂಡು ತಿನ್ಬೋದು ಅವೇನು ಕೆಡೊಂಗ್ ಇಲ್ಲ ಚೆನ್ನಾಗಿರುತ್ತೆ ಮತ್ತು ಮುಂಡಾಳ ಮಾಡ್ಬೋದು ಮತ್ತು ಅವಲಕ್ಕಿ ಹುರ್ದು ಚೆನ್ನಾಗ್ ಮಾಡ್ಬೋದು ಮತ್ತು ನಮಗ್ ಏನಾದರು ತಿನ್ಬೇಕು ಅನಸು ಕರ್ಜಿಕಾಯಿ ಮಾಡ್ಕೊಂಡು ತಿನ್ಬೋದು ಸ್ವೀಟಲ್ಲಿ ಕಡಲೆ ಬರ್ಫಿ ಮಾಡ್ಕೊಂಡು ತಿನ್ಬೋದು ಮನೇಲಿ ತುಂಬ ಈಜಿ಼ ಮತ್ತು ಚಕ್ಲಿ ಮತ್ತು ಮನೇಲಿ ಒಬ್ಬರೆ ಕುಂತ್ಕಂಡು ಬೇಜರಾದಾಗ ಚಕ್ಲಿ ಮಾಡ್ಕೊಬೋದು ನಾವೇ ನನ್ನ ಮನೇಲಿ ಚಕ್ಲಿ ಮಾಡ್ತಿನಿ ಹೋಳ್ಗೆ ಮಾಡ್ತಿನಿ ಮತ್ತು ಕರ್ಜಿಕಾಯಿ ಮಾಡ್ತಿನಿ ನಾವು ಮನೇಲಿ ಯಾರ್ಯಾರು ಏನೇನು ತಿಂತಾರೋ ಅದೆಲ್ಲ ಮಾಡಿಕೊಡ್ತೀನಿ ನಾವು ಒಂದೊಂದು ವಾರ ಎಲ್ಲ ಇಟ್ಕೊಂಡು ತಿಂತೀವಿ ಅವಲಕ್ಕಿ ಕರ್ಜಿಕಾಯಿ ಎಲ್ಲ ತಿಂತೀವಿ ಚೆನ್ನಾಗಿ ಈಜಿ಼ ಏನು ಕಷ್ಟ ಇಲ್ಲ ಮಾಡೋಕ್ಕೆ ತುಂಬ ಈಜಿ಼ಯಾಗಿರುತ್ತೆ ಅಡಿಗೆ ಮಾಡಬೇಕಂದ್ರೆ ಮನೇಯಲ್ ಎಲ್ಲ ನಾನೇ ಅಡಿಗೆ ಮಾಡ್ತಿನಿ ಬೆಳಗ್ಗೆ ಟಿಫಾನು ಮಧ್ಯಾಹ್ನ ಊಟ ಸಾಯಂಕಾಲ ಸ್ನ್ಯಾಕ್ಸು ಮತ್ತು ರಾತ್ರಿಗೂ ಊಟ ಚೆನ್ನಾಗಿರುತ್ತೆ ನಾವು ಜಾಸ್ತಿ ರಾತ್ರಿ ಊಟ ಮಾಡೋದಂದರೆ ರೊಟ್ಟಿ ಚಪಾತಿ ಮುದ್ದೆ ಅವೆಲ್ಲ ಜಾಸ್ತಿ ಮಾಡ್ಕೊಂಡು ತಿಂತೀವಿ ಮುದ್ದೇಲಿ ಚಿಕ್ಕನ್ ಸಾರಾಗಲಿ ಮಟನ್ ಸಾರಾಗಲಿ ಚೆನ್ನಾಗ್ ಸೂಪರ್ ಮ್ಯಾಚ್ ಆಗುತ್ತೆ ನೈಟ್ ಒನ್ನ ಇದು ಸಂಡೆ ಬಂದರೆ ಸಾಕು ಮುದ್ದೆ ಆಗಲಿ ರೊಟ್ಟಿ ಆಗಲಿ ಅದರಲ್ಲಿ ನಾನ್ ವೆಜ್ಜು ಚಿಕ್ಕನ್ನು ನಾನೇ ಮಾಡ್ತಿನಿ ಮಟನ್ನು ಮಾಡ್ತಿನಿ ಫಿಶು ಮತ್ತು ಹೆಗ್ಗು ಎಲ್ಲ ನಾವೇ ನಾನೇ ಮಾಡ್ತಿನಿ ಚೆನ್ನಾಗಿರುತ್ತೆ ಇಷ್ಟ ಪಟ್ಟು ತಿಂತಾರೆ ನಾನು ಮಾಡಿದ್ದಂದರೆ ಸಂಡೆ ಅಂದರೆ ನಾವು ಬೆಳಗ್ಗೆ ಟಿಫನ್ ಮಾಮುಲು ದೋಸೆ ಇಡ್ಲಿ ಆ ಥರ ಮಧ್ಯಾಹ್ನ ಅದೇ ಚಿಕನ್ ಆಗಲಿ ಅದರಲ್ಲಿ ರೊಟ್ಟಿಯನ್ನು ಮುದ್ದೆಯನ್ನ ಮಾಡ್ತಿವಿ ರಾಗಿ ಮುದ್ದೆ ಇನ್ನು ಒಳ್ಳೇದು ದೇಹಕ್ಕೆ ತಂಪು ತಿಂದರೆ ರಾಗಿ ಮುದ್ದೆ ನನಗೆ ತುಂಬ ಇಷ್ಟ ಅಂದರೆ ರಾಗಿ ಮುದ್ದೆ ಇಷ್ಟ ಅದಕ್ಕೆ ನಮ್ಮ ಮನೇಲಿ ಜಾಸ್ತಿ ಮಾಡೋದಂದರೆ ರಾಗಿ ಮುದ್ದೆ ಮಾಡ್ತಿವಿ ಮತ್ತು ನೈಟ್ ಅದೇ ಸಾರಿರುತ್ತೆ ಅದ್ರಲ್ಲಿ ಏನಾದರು ಅನ್ನ ಆ ಥರ ಮಾಡ್ಕೊಂಡು ತಿಂತೀವಿ ಎಲ್ಲ ಚಿಕ್ಕನ್ನು ಮಾಡೋಕ್ ಬರುತ್ತೆ ನನಗೆ ಮಟನ್ನು ಫಿಶು ಎಲ್ಲ ಮಾಡ್ತಿನಿ ಮನೇಲೆ ತುಂಬ ಇಷ್ಟ ಪಟ್ಟು ತಿಂತಾರೆ ನಮ್ಮ ಮನೇಲಿ ಎಲ್ಲರು ನಮ್ಮ ಅಜ್ಜಿಗೆ ತುಂಬ ರೊಟ್ಟಿ ಅಂದರೆ ತುಂಬ ಇಷ್ಟ ಅದಕ್ಕೆ ನಮ್ಮ ಅಜ್ಜಿ ಕೇಳಲಾರ್ದ್ ಮುಂಚೆಗೆ ನಾನೇ ಎಲ್ಲ ರೊಟ್ಟಿ ಸುಟ್ಟು ಕೊಟ್ಬಿಡ್ತೀನಿ ಮತ್ತು ಚಪಾತಿ ಅಷ್ಟು ತಿನ್ಬಾರದು ಕಾವಿರುತ್ತೆ ರೊಟ್ಟಿ ರೊಟ್ಟಿ ತುಂಬ ಒಳ್ಳೇದು ಅದು ತಿಂದರೆ ಸ್ವಲ್ಪ್ ಶಕ್ತಿ ಬರುತ್ತೆ ಅದಕ್ಕೆ ರೊಟ್ಟಿ ಜಾಸ್ತಿ ತಿನ್ಬೇಕು ಮುದ್ದೆನೂ ಜಾಸ್ತಿ ತಿನ್ಬೇಕು ಒಳ್ಳೇದು ಈವಾಗ ಹಳೆ ಜನ ಆಗಿನ ಕಾಲದ ಜನಕ್ಕೆಲ್ಲ ರೊಟ್ಟಿ ಮುದ್ದೆ ಅವೇ ಎಲ್ಲ ನಮ್ಮ ಅಜ್ಜಿ ಕೂಡ ಆಗಿನ ಕಾಲ್ದು ಇದೇನೇ ಅದಕ್ಕೆ ನಮ್ಮ ಅಜ್ಜಿಗೆ ರೊಟ್ಟಿ ಅಂದರೆ ಅಷ್ಟು ಇಷ್ಟ ರೊಟ್ಟಿ ಮಾಡಿಕೊಡ್ತೀನಿ ನಮ್ಮ ಅಪ್ಪಕೂಡ ಕೆಲ್ಸಕ್ಕೆ ಹೋಗ್ತಾರಲ್ಲ ರೊಟ್ಟಿ ಮಾಡಿ ಕಳಿಸ್ತೀನಿ ಮತ್ತು ಮುದ್ದೆ ಚಟ್ನಿ ಕೈ ತೊಂಬುಳಿ ಚೆನ್ನಾಗಿರುತ್ತೆ ಕೈ ತೊಂಬುಳಿ ಇನ್ನು ಸೂಪರ್ ಇರುತ್ತೆ ಕೈ ತೊಂಬುಳಿ ಇದು ಟೊಮ್ಟೆ ಹಣ್ಣು ಉಳ್ಳಾಗಡ್ಡಿ ಹಸೆ ಕಾಯಿ ಬದನೇಕಾಯಿ ಒಲೇಲಿ ಸುಟ್ಟು ಚ ತೊಗ್ಲು ಎಲ್ಲ ತೆಗ್ದು ಒಳ್ಳೇಲಿ ರುಬ್ಬಿದರು ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ ಚೆನ್ನಾಗ್ ಮಾಡ್ಕೊಂಡು ತಿನ್ಬೌದು ನನಗೆ ಅಡುಗೆ ಮಾಡೋದಂದರೆ ಅಷ್ಟು ಇಷ್ಟ ಅದಕ್ಕೆ ನಾನು ಮನೇಯಲ್ ಎಲ್ಲ ನಾನೇ ಅಡಿಗೆ ಮಾಡ್ತಿನಿ